ಇಂದಿನ ವಿಷಯ ಪ್ರಸ್ತುತ ಸಂದರ್ಭದಲ್ಲಿ ಅವಸಾನ ಹೊಂದುತ್ತಿರುವ ಹಾಗೂ ರಕ್ಷಿಸಲೇಬೇಕಾದಂತಹ ಭಾರತೀಯ ಕಲಾ ಪ್ರಕಾರಗಳು ಯಾವುವು ಅಂತ ಒಂದು ಚರ್ಚೆಯನ್ನು ಮಾಡ್ತಿದ್ದೇವೆ ಈ ದಿನ ಈ ದಿನ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನೆಂದ್ರೆ ಭಾರತೀಯ ಕಲಾ ಪ್ರಕಾರಗಳು ತುಂಬ ವೈವಿಧ್ಯಮಯವಾದಂಥದ್ದು ಭಾರತದಲ್ಲಿರುವಂತಹ ಯಾವುದೇ ವಿಷಯದಲ್ಲಿ ವೈವಿಧ್ಯತೆ ಜಾಸ್ತಿ ಹಾಗಾಗಿ ಕಲಾ ಪ್ರಕಾರಗಳಲ್ಲೂ ಕೂಡ ಅತ್ಯಂತ ವೈವಿಧ್ಯಮಯವಾದ ದೇಶ ನಮ್ಮ ಭಾರತ ದೇಶ ಇಂಥದ್ರಲ್ಲಿ ನಮ್ಮ ಗಾಂಧೀಜಿಯವರು ಬುನಾದಿ ಹಾಕಿಕೊಟ್ಟಂತಹ ಕೈಮಗ್ಗ ಅದು ಇಂದಿಗೆ ಕಂಪ್ಲೀಟಾಗಿ ಸಂಪೂರ್ಣವಾಗಿ ನಾಶ ಆಗಿದೆ ಅಂದರೆ ತಪ್ಪಾಗಲ್ಲ ಎಲ್ಲೋ ಒಂದೊಂದು ಕಡೆ ಒಂದು ಅನುವಂಶೀಯವಾಗಿ ಮಾಡ್ಕೊಂಡ್ಬಂದವರು ಮಾತ್ರ ಇಂತಹ ಒಂದು ಇದರಲ್ಲಿದ್ದರೆ ಅದನ್ನೂ ಕೂಡ ಯಂತ್ರಗಳನ್ನು ಬಳಸಿಕೊಂಡು ನಡೀತಾಯಿದೆ ವಿನ್ ವಿನಹ ಕೈಮಗ್ಗ ಸಂಪೂರ್ಣವಾಗಿ ನಾಶ ಆಗಿದೆ ಹಾಗಾಗಿ ಈ ಕಲೆಯನ್ನು ನಾವು ಖಂಡಿತವಾಗಲೂ ಉಳಿಸ್ಕೊಳ್ಳಬೇಕು ಖಾದಿ ವಸ್ತ್ರಗಳನ್ನು ಬಳಸಬೇಕು ಇಂದು ನಾನಾ ನಮೂನೆಯ ವಸ್ತ್ರಗಳನ್ನು ನಾವು ಬಳಸ್ತಾಯಿದ್ದೇವೆ ಆದರೆ ನಮಗೆ ಅತ್ಯಂತ ಅಗ್ಗವಾಗಿ ಅಲ್ಲದಿರಾ ತುಂಬ ಎಲ್ಲರಿಗೂ ಕೈಗೆ ಕೈಗೆ ಎಟಕುವಂತಹ ದರಗಳಲ್ಲಿ ಸಿಕ್ತಕ್ಕಂತಹ ಖಾದಿ ವಸ್ತ್ರಗಳನ್ನು ನಾವು ಬಳಸ್ತಿಲ್ಲ ಕೈಮಗ್ಗವನ್ನು ಖಂಡಿತವಾಗ್ಲೂ ಸರ್ಕಾರದವರು ಅದಕ್ಕೆ ಸೂಕ್ತ ಕ್ರಮಗಳನ್ನು ತೆಗೆದುಕೊಂಡು ಅದನ್ನು ಉಳಿಸ್ಬೇಕು ಅದು ಇನ್ನೂ ಒಂದು ಕರಕುಶಲ ಕೆಲಸಗಳು ಅಂದರೆ ಕೈಯ್ಯಲ್ಲಿ ಬಿಡುವಿನ ಸ್ ಬಿಡುವಿನ ಸಮಯದಲ್ಲಿ ಎಲ್ಲರೂ ಮಾಡ್ತಕ್ಕಂಥ ಕೈ ಕರ ಕುಶಲ ಕೆಲಸಗಳು ಕರಕುಶಲ ಕೆಲಸಗಳು ಅಂತರೆ ಅಂದರೆ ಈ ನೆಟ್ ನೆಟ್ಟಿಂಗೂ ಥ್ರೆಡ್ಡಿಂಗೂ ಈ ವಸ್ತ್ರಗಳ ಮೇಲೆ ವಿನ್ಯಾಸಗಳನ್ನು ಮಾಡ್ತಾ ಎಂಬ್ರಾಯ್ಡ್ರಿ ವರ್ಕು ಈ ಥರದ್ದೆಲ್ಲ ತುಂಬ ಕಡಇಮೆ ಆಗ್ತಾಯಿದೆ ಅದನ್ನು ದೊಡ್ಡ ಮಟ್ಟದಲ್ಲಿ ಒಂದು ಸ್ವ ಉದ್ಯೋಗ ಮಾಡ್ಕೊಳ್ಳೋವಂಥದ್ದಲ್ಲಿ ನಾವು ಖಂಡಿತವಾಗ್ಲೂ ಬೆಳೆಸಬಹುದು ಹಾಗೆಯೇ ಈ ಕಲೆ ಚಿತ್ರಕಲೆ ಇಂಥ ಚಿತ್ರಕಲೆ ಮತ್ತು ಇದು ನಮ್ಮ ಸಂಗೀತ ಭರತನಾಟ್ಯ ನೃತ್ಯ ಸಾಂಸ್ಕೃತಿಕ ಹಿನ್ನಲೆಯನ್ನು ಹೊಂದಿದಂಥ ನೃತ್ಯ ಪ್ರಕಾರಗಳು ಈ ಎಲ್ಲವೂ ಕಡಿಮೆಯಾಗಿದೆ ಕೇವಲ ಯಾಂತ್ರಿಕ ಯುಗದಲ್ಲಿ ಜನ ಬದುಕ್ತಾಯಿದ್ದಾರೆ ತಿನ್ ಯಾಂತ್ರಿಕವಾಗಿ ಬೆಳಗ್ಗೆ ಎದ್ದೇಳೋದರಿಂದ ಹಿಡಿದು ಸಂಜೆಯ ಬೆಡ್ ಬೆಡ್ ಟೈಮ್ವರೆಗೂ ಅಂದರೆ ಮಲಗುವವರೆಗೂ ಕೂಡ ನಮ್ಮದು ಕಂ ಸಂಪೂರ್ಣವಾಗಿ ಯಾಂತ್ರಿಕವಾದ ಜೀವನ ನಡೆಸ್ತಾಯಿರುವಂಥ ಹಿನ್ನೆಲೆಯಲ್ಲಿ ಈ ಹವ್ಯಾಸಗಳನ್ನ ಕಡಿಮೆ ಮಾಡಿಕೊಂಡು ಭಾರತೀಯ ಹಳೆಯ ಪುರಾತನ ಕಲಾಪ್ರಕಾರಗಳನ್ನು ನಾವು ಖಂಡಿತವಾಗಲೂ ಆ ವಿಷಯದಲ್ಲಿ ನಾವು ತುಂಬನೇ ಹಿಂದುಳಿದಿದ್ದೀವಿ ಅಂತ ಹೇಳಬಹುದು ಹಾಗಾಗಿ ನಮ್ಮ ಪುರಾತನ ಸಂಸ್ಕೃತಿಯನ್ನು ನಾವು ಉಳಿಸ್ಬೇಕು ಬೆಳೆಸ್ಬೇಕು ಇನ್ನು ಯು ಮುಂದಿನ ಯುವಪೀಳಿಗೆಗೆ ಬರೀ ವೀಡಿಯೋಗಳಲ್ಲಿ ಫೋಟೋಗಳಲ್ಲಿ ಇಂತಹ ಒಂದು ಕಲಾಪ್ರಕಾರಗಳಿತ್ತು ಅಂತ ತೋರಿಸೋ ಬದಲು ನಾವು ಅದನ್ನು ಅಳವಡಿಸ್ಕೊಂಡು ಅದನ್ನು ಮುಂದುವರೆಸ್ಕೊಂಡು ಹೋಗಬೇಕು ಅನ್ನೋದು ನನ್ನ ಅಭಿಲಾಷೆ ಎಲ್ಲ ಮಕ್ಕಳಿಗೂ ಶಾಲಾ ಹಂತದಲ್ಲೇನೆ ಸಂಗೀತ ಶಾಸ್ರೀಯ ಸಂಗೀತ ಶಾಸ್ತ್ರೀಯ ಶಾಸ್ರೀಯ ನೃತ್ಯ ಮತ್ತೆ ಕೈಮಗ್ಗ ಕಸೂತಿ ಚಿತ್ರಕಲೆ ಇಂತಹ ಒಂದು ಕಲಾಪ್ರಕಾರಗಳನ್ನು ಅವರಿಗೆ ನಾವು ಹೇಳ್ಕೊಡ್ಬೇಕಾಗುತ್ತೆ ಯಕ್ಷಗಾನ ನೋಡಿ ಯಕ್ಷಗಾನ ಯಾವುದೋ ಒಂದು ಪರಂಪರೆ ಅಥವಾ ಒಂದು ಕರ್ನಾಟಕದಲ್ಲೇ ಒಂದು ಪ್ರದೇಶದಲ್ಲಿ ಮಾತ್ರ ನಾವು ಕಾಣಬಹುದು ಆದರೆ ಎಲ್ಲ ಕಡೆಗಳಲ್ಲೂ ಎಲ್ಲ ಭಾಗದ ಸಂಸ್ಕೃತಿಯಲ್ಲಿ ಲೀನವಾಗಿರ್ತಕ್ಕಂಥ ಅಂಶಗಳನ್ನು ನಾವು ತೊಗೊಳ್ಬೇಕಾಗುತ್ತೆ ಹಾಗಾಗಿ ಪ್ರತಿಯೊಂದು ಭಾರತದ ಈಗ ಕರ್ನಾಟಕ ಅಂತ ತೊಗೊಂಡರೆ ಕರ್ನಾಟಕದಲ್ಲೇ ವಿವಿಧ ಜಿಲ್ಲೆಗಳಲ್ಲಿ ವಿವಿಧ ರೀತಿಯ ಕರಕುಶಲ ಕೆಲಸಗಳು ನಡೀತಿರುತ್ತೆ ಎಲ್ಲೋ ಒಂದು ಪ್ರಾಂತ್ಯದಲ್ಲಿ ನಡೆ ಇನ್ನೂ ಭಾರತ ಅಂದಾಗ ನಮಗೆ ಸುಮಾರು ರೀತಿಯ ಕಲೆ ಕಾಣುತ್ತೆ ಆದರೆ ಎಲ್ಲೋ ಒಂದು ಪ್ರಾಂತ್ಯಗಳಲ್ಲಿ ಮಾತ್ರ ಅದನ್ನ ಅಳವಡ್ಸ್ಕೊಂಡು ಉಳಿದ ಕಡೆ ಅದನ್ನು ನಾವು ಹಿಂದೆ ಉಳಿದಿದ್ದೀವಿ ಹಾಗಾಗಿ ಭಾರತದ ಪ್ರತಿಯೊಂದು ಪ್ರಾಂತ್ಯದಲ್ಲೂ ಇರ್ತಕ್ಕಂತಹ ಒಂದೊಂದು ಕರಕುಶಲತೆಯ ಪ್ರಸಿದ್ಧಿಯನ್ನು ಸರ್ಕಾರ ಅದನ್ನು ಗುರುತಿಸಿ ಅದನ್ನು ಬೆಳೆಸಬೇಕಾಗಿದೆ ಈ ನಿಟ್ಟಿನಲ್ಲಿ ಯುವಕರು ಕೂಡ ಕೈ ಜೋಡಿಸ್ಬೇಕು ಯಾಂತ್ರಿಕ ಯುಗದಿಂದ ಯಾಂತ್ರಿಕ ಜೀವನ ಶೈಲಿಯಿಂದ ಈಚೆ ಬಂದು ಇಂತಹ ಒಂದು ಕೆಲಸಗಳಲ್ಲಿ ತೊಡಗಿಸಿಕೊಳ್ಬೇಕಾಗಿದೆ ಇತ್ತೀಚೆಗೆ ಚಿಕ್ಕ ಮಕ್ಕಳಿಗೆ ಗಣೇಶನ ವಿಗ್ರಹಗಳನ್ನು ಮಣ್ಣಿನಲ್ಲಿ ಮಾಡ್ತಕ್ಕಂಥದ್ದು ಎಲ್ಲೋ ಒಂದೆರಡು ಕಡೆ ನೋಡ್ತಿದ್ದೇವೆ ಮಾಡಿ ಗಣೇಶನ ಪೂಜೆ ಮಾಡುವಂಥದ್ದು ನಾವು ನೋಡಿದ್ದೇವೆ ಖಂಡಿತವಾಗಿಯೂ ಇದು ಉತ್ತಮವಾದ ಬೆಳವಣಿಗೆ ಸೊ ಈ ರೀತಿಯ ಮಣ್ಣಿನ ಗಣೇಶ ಮಾಡೋದು ಕೈಯ್ಯಲ್ಲೇ ಕೂತು ಕೆಲಸ ಮಾಡೋದು ಇಂಥವೆಲ್ಲ ಹೆಚ್ಚಾಗಬೇಕು ಆಮೇಲೆ ಇನ್ನೂ ಒಂದು ನಾವು ಅವಸಾನ ಹೊಂದುತ್ತಿರುವಂತಹ ಕಲೆ ಅಂತ ಹೇಳೋದಾದರೆ ಕೆತ್ತನೆಯ ಕೆಲಸ ಹಿಂದಿನ ಕಾಲದಲ್ಲಿ ಎಷ್ಟೋ ಭಾರತದಲ್ಲಿ ಇರುವ ದೇವಸ್ಥಾನಗಳ ದೇಗುಲಗಳ ಅದರದು ವೈವಿಧ್ಯತೆ ಕೆತ್ತನೆಯ ಕೆಲಸಗಳನ್ನು ನೋಡಿದ್ರೆ ಎಲ್ಲೋ ದೇಶದ ಪ್ರಪಂಚದಲ್ಲಿ ಇನ್ನೆಲ್ಲೂ ಈ ರೀತಿಯ ಒಂದು ಶೈಲಿ ನಮಗೆ ಸಿಕ್ಕೋಲ್ಲ ಆದರೆ ಇತ್ತೀಚೆಗೆ ಈ ಕೆತ್ತನೆ ಮಾಡುವ ಕಲ್ಲಿನಲ್ಲಿ ಕೆತ್ತನೆ ಮಾಡುವಂಥದ್ದು ಇಂತಹ ಒಂದು ನಿಮಗೆ ಭಾರತೀಯ ಕಲಾಪ್ರಕೃತಿ ಸಂಪೂರ್ಣವಾಗಿ ನಶಿಸಿದೆ ಅಂತ ಹೇಳಬಹುದು ನಮ್ಮ ಕೋಲಾರದ ಕೋಲಾರಮ್ಮ ಟೆಂಪಲ್ಲು ಸಹ ದೇವಸ್ಥಾನ ಇರ್ಬೋದು ಸೋಮೇಶ್ವರ ದೇವಸ್ಥಾನ ನಮ್ಮ ಅವಣಿ ದೇವಸ್ಥಾನ ಹೀಗೆ ನಮ್ಮ ನಂದಿ ಕೋಲಾರದ ನಂದಿ ಬೆ ಚಿಕ್ಕ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿ ಬೆಟ್ಟ ಹೀಗೆ ನಮ್ಮಲ್ಲಿ ಅನೇಕ ಪ್ರವಾಸ ತಾಣಗಳಿವೆ ಪ್ರತಿಯೊಂದು ದೇಗುಲಗಳು ಹಿಂದಿನ ರಾಜರುಗಳ ಕಾಲದಲ್ಲಿ ಕಟ್ಟಿಸಲಾದಂತಹ ದೇಗುಲಗಳನ್ನು ನಾವು ನೋಡಿದಾಗ ಇಂದು ಅಂತಹ ಮಾದರಿಯ ದೇಗುಲಗಳು ಬರುತ್ತಿಲ್ಲ ಬದಲಿಗೆ ಬೇರೆ ಏನೋ ಅದಕ್ಕೊಂದು ಆಧುನಿಕ ಶೈಲಿಯನ್ನ ಬಿಂಬಿಸಿಯೇ ಬರುತ್ತಿದೆಯೇ ವಿನಹ ಹಿಂದಿನ ಕಾಲದ ರೀತಿಯ ಆ ಕೆತ್ತನೆ ಆವೊಂದು ರೀತಿಯ ಒಂದು ಗುಣಮಟ್ಟ ಖಂಡಿತವಾಗ್ಲೂ ಸಿಗ್ತಾಯಿಲ್ಲ ಅದನ್ನ ನಾವು ಬೆಳ್ಸ್ಕೋಬೇಕಾಗಿದೆ ಅದ್ನೆಲ್ಲ ನಾವು ಮತ್ತೆ ನಮ್ಮ ಸಂಸ್ಕೃತಿಯನ್ನು ಉಳಿಸಿ ನಮ್ಮ ಕಲೆಗೆ ಮತ್ತಷ್ಟು ಜೀವ ತುಂಬಬೇಕಾಗಿದೆ ಇತ್ತೀಚೆಗೆ ಟ್ರೈಟ್ಸ್ ಇಂಡಿಯಾ ಅನ್ನೋ ಒಂದು ಕಂಪನಿ ನಮ್ಮ ಫ್ಲಿಪ್ ಕಾರ್ಟ್ ಜೊತೆಗೆ ಟೈ ಅಪ್ ಮಾಡಿಕೊಂಡು ಎರ್ಡು ಸಾವ್ರ್ದ ಇಪ್ಪತ್ತರಿಂದ ಈ ರೀತಿಯ ಒಂದು ಕೆಲ್ಸಗಳನ್ನು ಎಲ್ಲರಿಗೂ ಗೊತ್ತಾಗಬೇಕೆಂದರೆ ಸೋಶಿಯಲ್ ಮೀಡಿಯಾದಲ್ಲೂ ಕೂಡ ಅದನ್ನು ಅಂತಹ ವಸ್ತುಗಳನ್ನು ಮಾರಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದೆ ಸೊ ಇದರಿಂದ ನಾನಾ ಭಾಗದ ಜನರಲ್ಲಿ ಏನೆಲ್ಲ ಕಲೆಯಿದೆ ಅದೆಲ್ಲ ಹೊರಗೆ ಬರ್ತಾಯಿದೆ ಆದರೆ ಇದನ್ನು ಇನ್ನೂ ಸೂಕ್ತ ರೀತಿಯಲ್ಲಿ ಅದನ್ನು ಅಭಿವೃದ್ಧಿ ಪಡಿಸಲಿಕ್ಕೆ ಖಂಡಿತವಾಗ್ಲೂ ಸರ್ಕಾರ ಹಾಗೂ ಯುವಜನತೆ ಕ್ರಮಗಳನ್ನು ಕೈಗೊಳ್ಳ ಕೈ ತೆಗೆದುಕೊಳ್ಳಬೇಕಾ ಆಶಯ ಧನ್ಯವಾದ